ನಮ್ಮನೆ ಬಾಜುದವರೆಲ್ಲ ಆರ್ಡರ್ ಮಾಡ್ತಿದ್ದರು ನಿಮ್ಮ ಹೋಟೇಲ್ಗೆ ಸಿತಾರ ಹೋಟೆಲ್ಗೆ ಸರೀಗಿದೆಯಾ ಸರೀಗಿದೆಯಾ ಅಂತಂದು ಆದ್ರೆ ನಮ್ಮ ಹತ್ತಿರ ಫೋನ್ ಇದ್ದಿದ್ದಿಲ್ಲ ಸಣ್ಣಕ್ಕೆ ಫೋನು ಕೀ ಪ್ಯಾಡ್ ಫೋನು ನಮ್ಮ ಮಕ್ಕಳು ಆಜು ಬಾಜುದು ನೋಡಿ ನಂಬನ್ ನಮ್ಗೂನು ನಮ್ಮಮ್ಮಿ ತರಿಸಿರಲ್ಲ ಫೋನ್ ಇಲ್ಲಲ್ಲಅಂತಿದ್ದರು ಅವರು ಅಂತಿದ್ದರು ಆರ್ಡರ್ ಮಾಡ್ಕೊಂಡು ಆರ್ಡರ್ ಮಾಡಿ ಊಟ ಮಾಡಿ ನಾವಿಂಥ ಇಂಥದ್ದು ಊಟ ಮಾಡಿದೆವು ಚಿಕನ್ ಮಾಡಿದೆವು ಮತ್ತೆ ಬಿರಿಯಾನಿ ಮಾಡಿದೆವು ಎಲ್ಲ ಇಂತೆಂಥ ಮಾಡಿದೆವು ಅಂತ ನಮ್ಮ ಮಕ್ಕಳ ಮುಂದೆ ಎಲ್ಲ ಹೇಳ್ತಿದ್ದರು ಆದರೂ ನಾವು ನಮ್ಮ ಹತ್ರ ಫೋನೇ ಇಲ್ಲ ಏನು ಮಾಡೋದು ಅಂತಂದು ಸುಮ್ಮನೆ ಇದ್ದಿದ್ದೆವು ಆದರೆ ಒಂದಿವಸ ನಮ್ಮ ಮಗ ನಮ್ಮ ಮಗ ಬಾಳೆ ಮನೇಲಿ ನನಗೂ ಊಟ ಬೇಕು ಆನ್ಲೈನ್ ಊಟ ಬೇಕು ಅಂದರೆ ಮತ್ತೆ ಅವ್ರು ಪಪ್ಪಾ ಇಸ್ಕೊಟ್ಟಿದ್ರು ಫೋನು ಸ್ಕ್ರೀನ್ ಟಚ್ ಫೋನು ಆದರೂ ನಮಗೆ ಯೂಸ್ ಮಾಡೋಕೆ ಬರ್ತಿದ್ದಿಲ್ಲ ಫೋನ್ ಹೇಗೆ ಯೂಸ್ ಮಾಡ್ಬೇಕಂದು ಮತ್ತು ನಾ ಆಜೂ ಬಾಜೂದವ್ರ್ ಕೇಳಿ ಹೇಗೆ ಯೂಸ್ ಮಾಡಬೇಕು ಮತ್ತು ನೀವು ಆನ್ಲೈನ್ ಹೇಗೆ ಆರ್ಡರ್ ಮಾಡ್ತೀರಿ ಏನೇನು ಆರ್ಡರ್ ಮಾಡ್ತೀರಿ ಅಂತೆಲ್ಲ ಅವ್ರ ಬಳಿ ಕೇಳಿಕೊಂಡು ನಮ್ಮ ಮಗನಿಗೆ ದೊಡ್ಡ ಮಗನಿಗೆ ಬಿರಿಯಾನಿ ಇಷ್ಟ ಮತ್ತೆ ನನ್ನ ಸಣ್ಣ ಮಗನಿಗೆ ಚಿಕನ್ ಫ್ರೈ ರೊಟ್ಟಿ ಇಷ್ಟ ಮತ್ತೆ ಒಬ್ಬ ಮಗಳಿಗೆ ಗೋಬಿಮಂಚೂರಿ ಇಷ್ಟ ಆಕಿಗೆ ಸ್ನಾಕ್ಸ್ ಅಂದರೆ ಬಹಳ ಇಷ್ಟ ಹಾಗಾಗಿ ನಾನು ಮೂವರಿಗೆ ಆರ್ಡರ್ ಮಾಡ್ಬೇಕಂದು ಬಾಜು ಮನೇದವ್ರ ಬಳಿ ಎಲ್ಲ ಕಲ್ತ್ಕೊಂಡು ಮತ್ತೆ ನಿಮ್ಮ ಹೋಟೆಲ್ಗೆ ಆರ್ಡರ್ ಮಾಡಿದ್ದೀನಿ ಮತ್ತೆ ನಮ್ಮ ಮಗ್ನಿಗೆ ಬಿರಿಯಾನಿ ಆರ್ಡರ್ ಮಾಡೀನಿ ಮತ್ತೆ ಮತ್ತೊಬ್ಬನಿಗೆ ಮಗನಿಗೆ ಚಿಕನು ಮತ್ತು ರೊಟ್ಟಿ ಆರ್ಡರ್ ಮಾಡೀನಿ ಮತ್ತೊಬ್ಳಿಗೆ ಗೋಬಿ ಮಂಚೂರಿ ಮಾಡೀನಿ ಆರ್ಡರು ಮತ್ತೆ ಆರ್ಡರ್ ಮಾಡಿದ ಡೆ ಬಾಯ್ ಹುಡುಗ ಡೆಲಿವರಿ ಬಾಯ್ ತಂದು ಕೊಟ್ಟಿದ್ದಾನೆ ಚಿಕನು ಮತ್ತೆ ಎಲ್ಲ ನಾವು ಏನು ಆರ್ಡರ್ ಮಾಡಿದ್ದೇವಲ್ಲಾ ಅದೇ ತಂದು ಕೊಟ್ಟಿದ್ದಾನೆ ಆದರೆ ರೊಟ್ಟಿ ಏಕೋ ತಣ್ಣಗಿದ್ದಿದ್ದವು ಗೊತ್ತಿಲ್ಲ ಏನು ಡೆಲಿವರಿ ಬಾಯ್ ಲೇಟ್ ಮಾಡಿ ಬಂದಿದ್ದಾನೋ ಎನೋ ಅದು ಸುಡೋಕ್ಕೂ ಸರಿಯಾಗಿ ಸುಟ್ಟಿದ್ದಿಲ್ಲ ಅದು ರೊಟ್ಟಿ ಒಂದೊಂದು ನೀರು ನೀರು ಇದ್ದಿವು ಒಂದೊಂದು ರೊಟ್ಟಿ ಅದು ಸರಿಯಾಗಿ ಸುಟ್ಟಿದ್ದಿಲ್ಲ ಮತ್ತೊಂದು ಸುಟ್ಟಿದ್ದಾರೆ ಆದರೂ ಅದು ಕರಿ ಕರಿ ಕರ್ರಗಾಗಿತ್ತು ಮತ್ತು ಚಿಕನ್ದಂತೂ ಅದು ಚೆಂದಕ್ಕೆ ಇದ್ದಿದ್ದಿಲ್ಲ ಅದು ಹಸಿ ಹಸಿಗಾ ಹಾಗೇನೇ ಇತ್ತದು ಚೆಂದಕ್ಕೆ ಕುದ್ದಿದ್ದಿಲ್ಲ ಅದು ತಿನ್ಲಿಕ್ಕೂ ಬಂದಿಲ್ಲ ಮಕ್ಕಳಿಗೆ ಮತ್ತು ಬಿರಿಯಾನಿ ಅಂತೂ ಬಿರಿಯಾನಿಯಲ್ಲಿ ಪೀಸ್ನೂ ಕುದ್ದಿದ್ದಿಲ್ಲ ಅದು ಅನ್ನನೂ ಸ್ಮೆಲ್ ಸ್ಮೆಲ್ ಹೊಂಟಿತ್ತು ಮೆತ್ತ ಮೆತ್ತಗಾಗಿ ಏನು ಹಳಸೋಗಿದ್ದಿತ್ತು ನಿನ್ನೆದಿತ್ತೋ ಮಾರ್ನಿಂಗ್ದಿತ್ತೋ ಗೊತ್ತಿದ್ದಿದ್ದಿಲ್ಲ ಆದರೂ ಸರಿಯಾಗಿ ಇದ್ದಿದ್ದಿಲ್ಲ ಮತ್ತು ಬಿರ್ಯಾನಿ ಜೊತೆ ಉಳ್ಳಾಗಡ್ಡಿ ಇರಬೇಕು ಮತ್ತು ಬೀಟ್ರೂಟ್ ಇರಬೇಕು ಮತ್ತು ಗಜ್ರಿ ನಿಂಬೂ ಎಲ್ಲ ಇದ್ದರೆ ಮಕ್ಳಿಗೆ ಇಷ್ಟಪಡ್ತಾರೆ ಆದರೆ ನಿಂಬೂನೂ ಸರಿಯಾಗಿ ಇದ್ದಿದ್ದಿಲ್ಲ ಅದು ಹಳಸೋಗಿ ನಿನ್ನೆ ಕುಯ್ದಿಟ್ಟಿದ್ದಿತ್ತು ಹೇಗೋ ಗೊತ್ತಿಲ್ಲ ಮತ್ತು ಬೀಟ್ರೂಟ್ನೂ ಇದ್ದಿದ್ದಿಲ್ಲ ಮತ್ತು ಉಳ್ಳಾಗಡ್ಡಿ ಅಂತೂ ಅದು ಏತ್ನೂ ಸರಿಯಾಗೇ ಇದ್ದಿದ್ದಿಲ್ಲ ಉಳ್ಳಾಗಡ್ಡಿ ಮತ್ತೆ ನಾವೂ ನನ್ನ ಮಗನೂ ಊಟ ಮಾಡಿದ್ದಿದ್ದಿಲ್ಲ ಮತ್ತು ನಾವು ಊಟ ಮಾಡಾರೀ ನೋಡಾರಿ ಹ್ಯಾಗದ ಮಕ್ಕಳು ಹೇಗೆಲ್ಲ ಅಂತಂದು ನಾನೂ ಸ್ವಲ್ಪ ಟೇಸ್ಟ್ ಮಾಡಿದೆ ಆದರೆ ಅದು ಸರಿಯಾಗಿ ಇದ್ದಿದ್ದಿಲ್ಲ ನನ್ನ ತಂಗಿ ಒಬ್ಬು ನೋಡಿ ಟೇಸ್ಟ್ ನೋಡಿ ಬಿರಿಯಾನಿಗೆ ಸರಿಯಾಗಿರಲ್ಲಾದ್ರು ಭೀ ನಾನು ತಿಂತೀನಿ ಅಂದು ತಿಂದು ನೋಡಿ ಉಲ್ಟಿ ಮಾಡ್ಕೊಂಡಿದ್ದಾಳೆ ನನ್ನ ತಂಗಿ ಬಿರ್ನೀದು ಮತ್ತೆ ಗೋಬಿ ಮಂಚೂರಿ ನನ್ನ ಮಗಳಿಗೆ ಬಹಳ ಇಷ್ಟ ಅವಳು ನೋಡಿದ್ದು ಗೋಬಿ ಮಂಚೂರಿ ಅದ್ರಲ್ಲಿ ಬ್ಯಾಳಗಡಿನೂ ಹಾಕಿದ್ದಿಲ್ಲ ಮತ್ತು ಕೊತ್ತಂಬರಿ ಸೊಪ್ಪು ಅಂತದ್ದೂ ಹಾಕಿದ್ದಿಲ್ಲ ಸಾಸ್ ಅಂತದು ಬೇರೆ ಬೇರೆ ಸಾಸ್ ಹಾಕಿ ಅದು ಡೇಟು ಮುಗಿದಿದ್ದು ಹಾಕಿದ್ದಾರೋ ಹೇಗೋ ಗೊತ್ತಿಲ್ಲ ಅದು ಮೆಲ್ಟ್ ಮೆಲ್ಟ್ ಆಗಿ ಅದು ಸರಿಯಾಗೇ ಹತ್ತಿಲ್ಲತ್ತಿದ್ದಿಲ್ಲ ಮಗಳೂ ತಿಂದಿಲ್ಲ ಅದು ಗೋಬಿಮಂಚೂರಿ ಮತ್ತು ಅದರ ಜೊತೆ ನಿಂಬು ನಿಂಬೂನೂ ಕೊಟ್ಟಿದ್ದಿಲ್ಲ ಆ ಗೋಬಿಮಂಚೂರಿ ನಿಂಬೂ ಕೊಡ್ತಾರೆ ಸಾಸ್ ಎಲ್ಲ ಕೊಡ್ತಾರೆ ಟೊಮೆಟೋ ಸಾಸು ಮತ್ತೆ ಗ್ರೀನ್ ಚಿಲ್ಲಿ ಸಾಸ್ ಅಂತೂ ಹಾಕಿಲ್ಲ ಅದಕ್ಕೆ ಓನ್ಲಿ ಟೊಮೆಟೋ ಸಾಸ್ ಹಾಕ್ಯಾರಾ ಸೋಯ ಸಾಸ್ ಹಾಕಿದ್ದಾರಾ ಅದೂ ಸರಿಯಾಗಿದ್ದಿದ್ದಿಲ್ಲ ಅಷ್ಟು ಆದರೆ ರೊಟ್ಟಿಯೂ ತಣ್ಣಗೆ ಇತ್ತು ಆದರೂ ಅದು ಬಿರ್ಯಾನೀನೂ ಸೊರ್ಕೋತಾನೇ ಇತ್ತು ಅದು ಪ್ಯಾಕೇಟಂತೂ ಚಿಲ್ಲಿ ಇತ್ತೋ ಹೇಗೋ ಗೊತ್ತಿಲ್ಲ ಅದು ಒಡೆದೇ ಬಂದಿದೆ ಪ್ಯಾಕೇಟೆ ಅದು ಕ್ಲೋಸೇ ಇದ್ದಿದ್ದಿಲ್ಲ ಪ್ಯಾಕೆಟು ಹಾಗೇ ತಂದಿದ್ದ ಡೆಲಿವರಿ ಬಾಯಿ ಬಟ್ ನಾವು ಸರಿಯಾಗಿಲ್ಲಂತಂದು ನಾ ಸರಿಯಾಗಿರ್ತದಂತಂದು ಆರ್ಡರ್ ಮಾಡಿದೆ ನಾ ಫರ್ಸ್ಟು ಟೈಮ್ ಆರ್ಡರ್ ಮಾಡಿದೆವು ಆಜುಬಾಜುದವ್ರ ಮನೆ ನೋ ಮನೆ ಬಾಜು ಮಕ್ಳದ್ದು ನೋಡಿ ನಮ್ಮ ಮಕ್ಕಳು ಬಂದು ಮನೇಲಿ ನೋಡಿ ಅವ್ರು ನೋಡಿ ಕೇಳ್ತಾಯಿದ್ದಾರಲ್ಲ ಅಂತಂದು ನಾವು ಫೋನ್ ತಗೊಂಡು ಮತ್ತು ಆರ್ಡರ್ ಮಾಡಿದ್ದೆವು ಆದರೆ ಈ ಥರ ಕಳ್ಸಿದ್ದು ಸರಿಯಿಲ್ಲ ಅಂತಂದು ಆ ಬಾ ಡೆಲಿವರಿ ಬಾಯ್ಗೆ ಸಿಟ್ಟಿ ಬಂದೇವು ಮತ್ತು ಆಮೇಲೆ ಹೋಟಲ್ಗೆ ಕಾಲ್ ಮಾಡಿ ಕೇಳಿದೆವು ಏಕೆ ಹೀಗೆ ಕಳ್ಸೀರಿ ನಮ್ಮ ದುಡ್ಡು ತಕೊಂಡೀರಿ ನೀವು ಈ ಥರ ಕಳಿಸ್ಬಾರ್ದು ಹೀಗೀಗೆ ಬಂದಿದೆ ಅಂತ ನಾವು ಹೇಳಿ ನಾವು ಕಂಪ್ಲೇಂಟ್ ಮಾಡ್ತೀವಿ ಅಂತ ಹೇಳಿದೆವು ಅವ್ರಿಗೆ ಹೋಟಲ್ದವ್ರಿಗೆ